ಹಾಂ ಇದು ಸಿಲಿಂಡರ್ ಇದು ಏನಪ್ಪಾ ಹಲೋ ಏಜೆನ್ಸಿನಾ ಅಲ್ಲಯ್ಯಾ ನಾವು ಮೂರು ದಿವಸ ಆತು ಬುಕ್ ಮಾಡಿ ನಿಮಗೆ ಬುಕ್ ಮಾಡ್ದ ಮೂರು ದಿವ್ಸ್ದಾಗೆ ಎರಡು ದಿವ್ಸ್ದಾಗೆ ಕೊಡ್ತಾ ಇದ್ದರಿ ಯಾವಾಗಲು ಮೂರು ದಿವಸ ಆದರು ಇನ್ನು ಬಂದಿಲ್ಲ ಸಿಲಿಂಡ್ರು ಡಬಲ್ ಸಿಲಿಂಡ್ರಿದ್ದು ಬುಕ್ ಮಾಡಿದ್ದು ಬಂದಿಲ್ಲ ಯಾವಾಗ ಕಳಿಸ್ತೀರಿ ನಮಗೆ ಹಬ್ಬ ಬಂದಿದೆ ಸೊಲ್ಪ ಖರ್ಚು ಜಾಸ್ತಿ ಇದೆ

ಇಲ್ಲ ಆಗಲಿ ಬೇಗ ಬೇಗ ಕಳ್ಸೋದಕ್ಕೆ ಪ್ರಯತ್ನ ಮಾಡಿ ಹ್ಞೂ ಆಮೇಲೆ ಅವು ಅಲ್ಲ ಅದು ಸಿಲಿಂಡರಿನಲ್ಲಿ ಸ್ವಲ್ಪ ಯಾವುದೋ ಲೀಕ್ ಆಗ್ತಾ ಇದೆಯಲಪ್ಪ ನಿಮ್ಮ ಯಾರನ್ನೊ ಒಬ್ಬ ಸರ್ವಿಸ್ ಮ್ಯಾನ್ ಕಳಿಸು ನಮ್ಮ ಮನೆಗೆ ಅಡ್ರೆಸ್ ಲೊಕೇಶನ್ ಕಳ್ಸ್ತೀನಿ ನೋಡಿ ನಾನು ಅಲ್ಲಿ ಇದ್ರ ಹತ್ತಿರ ಸಿಲಿಂಡರ್ ಇದು ಹಾಕ್ತಿವಲ್ಲ ಅಲ್ಲೇ ಲೀಕ್ ಆಗ್ತಾ ಇದೆ ಅದೇ ಆ ಬೋಚು ವೋಚರಾ ಏನು ವಾಚರ್ ವಾಚರ್ ಇರ್ತದೆ ಅದು ಸೊಲ್ಪ ಎರಡು ಎಕ್ಸ್ಟ್ರಾ ವಾಶರ್ ಇಟ್ಟು ಕಳ್ಸಿ ನಿಮ್ಮ ಹುಡುಗನ್ನ ಕಳಿಸಿ ಹಾಂ ಸ್ವಾಮಿ ಇಪ್ಪತ್ತು ರೂಪಾಯಿ ರೀ ಅದು ವಾಚರ್ ಎಲ್ಲಿ ರೀ ನೀವು ಇರೋದು ಆಯ್ತು ಆಯ್ತು ಸರಿ ಸರಿ ಆಯ್ತು ಬಿಡಿ ಆಯ್ತು ಬಿಡಿ ಓಕೆ ಅಲ್ಲ ಸ್ವಾಮೀ ನೀವೂ ಸಿಲಿಂಡರ್ ಶಾಪ್ ಇಟ್ಕೊಂಡಿದ್ದೀರಲ್ಲಾ ಅದ್ರ ಬಗ್ಗೆ ನಿಮಿಗೆ ನಾಲೆಡ್ಜ್ ಇಲ್ಲ ನಮಗಂತು ಕಸ್ಟಮರ್ಸ್ ನಾಲೆಡ್ಜ್ ಇದೆ ವಾಚರಿಗೆ ನೀವ್ ಎಪ್ಪತ್ತು ರೂಪಾಯಿ ಅಂತಿರಲ್ಲ ರೀ ವಾಚರಿಗೆ ಎಪ್ಪತ್ತು ರೂಪಾಯಿ ಯಾರು ರೀ ಕೊಡ್ತಾರೇ ಇಪ್ಪತ್ತು ರೂಪಾಯಿ ಅದು ಇಪ್ಪತ್ತು ರೂಪಾಯಿ ಅದು ಫ್ರೀ ಕೊ ಸರ್ವಿಸ್ ಕೊಡ್ಬೇಕು ನೀವು ಯಾಕೆಂದ್ರೆ ವಾಚರ್ ಏನು ನಿಮ್ಗೆ ಗೊತ್ತಿದೆಯಾ ಸಿಲಿಂಡರ್ ಏನು ಬ್ಲಾಸ್ಟ್ ಆದರೆ ನಲವತ್ತು ಲಕ್ಷ ಕೊಡ್ಬೇಕಾಗಿದೆ ಒಂದು ಫ್ಯಾಮ್ಲಿಗೆ ಇನ್ಶೂರೆನ್ಸು ನಿಮ್ಗೆ ಗೊತ್ತಾ ಅದು ಸರ್ಕಾರಕ್ಕೆ ಲಾಸ್ ಮಾಡ್ತಿರಿ ನಿಮ್ಮಂತ ಏಜನ್ಸಿಗಳಿದ್ದು ಒಂದು ಇಪ್ಪತ್ತು ರೂಪಾಯಿಕ್ಕೆ ನೀವು ಜಾಸ್ತಿ ಇದು